ಹಲೋ ನಾನು ಹೇಮಾ ಮಾತಾಡ್ತಾ ಇರೋದು ನಾನು ನಿಮ್ಮ ಡೆಲಿವರಿ ಪಾರ್ಟ್ನರ್ ಬಗ್ಗೆ ಒಂದು ದೂರು ನೀಡ್ತಾ ಇದ್ದೀನಿ ಯಾಕೆಂದರೆ ನಾನು ಆ ಡೆಲಿವರಿ ಪಾರ್ಟ್ನರ್ಗೆ ಬರಿ ಕೇಳಿದ್ದು ಇಷ್ಟೇ ಯಾಕೆ ತಡವಾಗಿ ಬಂದಿದ್ದು ಅಂತ ಅದಕ್ಕೆ ಅವನು ನಿಮ್ಮ ಮನೆ ವಿಳಾಸ ಎಲ್ಲೆಲ್ಲೋ ತೋರಿಸ್ತಾ ಇದೆ ನಾನು ಪಕ್ಕದ ಏರಿಯಾದಲ್ಲೆಲ್ಲ ಹೋಗಿ ಹುಡುಕಾಡಿ ಬಂದೆ ನೀವು ಎಲ್ಲೆಲ್ಲೋ ಮನೆ ಮಾಡಿದರೆ ನನಗೆ ಹೇಗೆ ನಿಮ್ಮ ಮನೆ ವಿಳಾಸ ಸಿಗತ್ತೆ ಅಂತ ತುಂಬ ಜೋರಾಗಿ ಸಿಟ್ಟಿನಿಂದ ನನಗೆ ಎದುರುತ್ತರ ನೀಡ್ತಾನೆ ಹೀಗೆಲ್ಲ ಯಾರಾದರೂ ಎದುರುತ್ತರ ಕೊಡ್ತಾರಾ ಈ ಥರ ಯಾರಾದರೂ ಅವಿನಯವಾಗಿ ಮಾತಾಡ್ತಾರಾ ಇದೇ ನನ್ನ ದೂರು ನೀವು ಈ ನನ್ನ ದೂರಿನ ಬಗ್ಗೆ ಒಳ್ಳೆಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ